ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮೀಣ ರಸ್ತೆಗಳುಂಟು ನಗರ ಸಾರಿಗೆಗಳುಂಟು ರಾಷ್ಟ್ರೀಯ ಹೆದ್ದಾರಿಗಳು ಉಂಟು ನಗರ ಸಾರಿಗೆ ವ್ಯವಸ್ಥೆಯಿಂದ ಇಲ್ಲಿಯ ಜನರ ನಿತ್ಯ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಪರಿಣಾಮವನ್ನು ಬೀರಿದೆ ಸಾಕಷ್ಟು ಉತ್ತಮ ಸೇವೆಯನ್ನು ಕೊಟ್ಟಿದೆ ಈ ಒಂದು ಹಿನ್ನಲೆಯಲ್ಲಿ ಜಿಲ್ಲೆಯ ಒಟ್ಟು ಪೂರ್ವಗಮ್ಯತೆ ಮತ್ತು ಚಲನಶೀಲತೆ ಚಲನಶೀಲತೆಗೆ ಸಾಕಷ್ಟು ಅನುವು ಮಾಡಿಕ್ಕೊಟ್ಟಿದೆ ಎಂದು ಹೇಳಬಹುದು